ದೀಪಾವಳಿ ಹೆಂಗ್ ಆಚರಣೆ ಮಾಡ್ತೀವಿ ಅಂತಂದರೆ ಎಲ್ಲರ್ ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ ಒಂದು ಮನೆಯಲ್ಲಿ ಪೂಜೆ ಮಾಡ್ತಾರ್ ಲಕ್ಷ್ಮೀ ಕುಂದರ್ಸ್ತಾರೆ ಕುಂದುರ್ಸಿ ಅಲಂಕಾರ ಮಾಡಿ ಸ್ವೀಟ್ಸ್ ಎಲ್ಲ ಮಾಡಿ ಇನ್ನೊಂದು ಮನೆಯಲ್ಲಿ ಬರೇ ಪೂಜೆ ಅಷ್ಟೇ ಮಾಡ್ತಾರೆ ಫೋಟೋ ಇತ್ತು ಅಷ್ಟೇ ಒಂದೊಂದು ಮನೆಯಲ್ಲಿ ಒಂದೊಂದು ಥರ ವಿಚಿತ್ರ ವಿಚಿತ್ರ ಮಾಡ್ತಾರೆ ಅಂದರೆ ಧಾರವಾಡಲ್ಲಿ ಕೂಡ ಧಾರ್ವಾಡ ಕಡೆ ಎಲ್ಲ ಅಂಗಡಿ ಎಲ್ಲ ಇರುತ್ತಲ್ಲ ಅಂಗಡಿ ಎಲ್ಲ ಇದ್ದರೂ ಏನು ಕಾಯಿ ಕುಂದುರ್ಸಿ ಫೋಟೋಸ್ ಎಲ್ಲ ಮಾಡಿ ಸ್ವೀಟ್ಸ್ ಎಲ್ಲ ಮಾಡಿ ಅದ್ರ ಮುಂದೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಅಂಗಡಿಯಲ್ಲಿರೋದೆ ಅಂಗಡಿ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಈಗ ಮನೆಲ್ಲಂದರೆ ಬರೀ ಫೋಟೋಸ್ ಎಲ್ಲ ಇಟ್ಟು ಅಷ್ಟೇ ಮಾಡ್ತಾರೆ ದೀಪಾವಳಿ ದಿವಸ ನಾವು ಏನೇನು ಸ್ವೀಟ್ಸ್ ಎಲ್ಲ ಮಾಡಬೇಕು ಅಂತ ನಾಳೆ ದೀಪಾವಳಿ ಅಂದರೆ ಇವತ್ತೇ ಯೋಚನೆ ಮಾಡ್ತಿರ್ತಾರೆ ಏನು ಮಾಡಬೇಕಪ್ಪ ಸ್ವೀಟ್ಸ್ ಮಾಡಬೇಕು ಹೋಳ್ಗಿ ಮಾಡಬೇಕು ಅನ್ನ ಸಾಂಬಾರ್ ಅಂದ್ರೆ ತಿಳಿ ಸಾರು ಬದ್ನಿಕಾಯಿ ಪಲ್ಯ ಏನೇನೋ ಮಾಡಬೇಕಂತ ಯೋಚನೆ ಮಾಡ್ತಲೇ ಇರ್ತೀವಿ ಮಾಡದೆ ನೆಕ್ಸ್ಟ್ ನಾಳೆ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು ದೀಪಾವಳಿ ಐತಿ ಪಟಾಕಿ ಎಲ್ಲ ತರ್ಬೇಕು ಹೂವ ಎಲ್ಲ ತರಬೇಕು ಚೆನ್ನಾಗಿ ಅಲಂಕಾರ ಮಾಡ್ಬೇಕು ಮನೆ ಮಸ್ತ್ ಮಸ್ತಾಗಿರ್ಬೇಕು ರಂಗೋಲಿ ಏನು ಹಾಕ್ಬೇಕು ಯಾವ್ದು ಹಾಕ್ಬೇಕ ಯೋಚನೆ ಮಾಡ್ತಲೇ ಇರ್ತೀವಿ ನಾಳೆ ಹಬ್ಬ ಆಯ್ತಂದ್ರೆ ಇವತ್ತೇ ಹ್ಞೂ ಚೆನ್ನಾಗಿ ಎಲ್ಲ ಮುಗೀತು ನೆಕ್ಸ್ಟ್ ಹಬ್ಬ ಬರ್ತೈತಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಮನೆಯಲ್ಲೆಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಅಮ್ಮ ಪೂಜೆ ಮಾಡ್ತಿರ್ತಾಳೆ ನಾವೇನು ಸ್ವೀಟ್ಸ್ ಎಲ್ಲ ಮನೆಗೆಲ್ಲ ನಮ್ಮ ಅತ್ತೆ ನಮ್ಮ ದೊಡ್ಡಮ್ಮ ಅವರೆಲ್ಲ ಸ್ವೀಟ್ಸ್ ಮಾಡ್ತ್ರೆ ನಾವು ಮೆಲ್ಲಗೆ ತಿನ್ನುದು ಬೈಕೊತಿರ್ತಾರ್ ಅವರೆಲ್ಲ ತಿನ್ಬೇಡ್ರಿ ಪೂಜೆಗೆ ಇಡ್ಬೇಕು ನಾವು ಫಸ್ಟ್ ತಿನ್ನ ಹೋಗ್ಬ್ಯಾಡ್ರೀ ಅಂದು ನಾವು ಕೇಳ್ತೀವಾ ಬಿಡ್ತೀವಾ ಏ ಇಲ್ಲ ನಾ ತಿಂತಿನಂದ್ರೆ ತಿಂತೀನಿ ಹೋಗಿ ತಿಂದು ಬಿಡೋದೇ ಆಮೇಲೆ ನೆಕ್ಸ್ಟ್ ಮನೆಯಲ್ಲೆಲ್ಲ ಪೂಜೆ ಮಾಡ್ತಾರೆ ಎಲ್ಲ ನೀಟಾಗಿ ದೇವ್ರಿಗೆ ನಮಸ್ಕಾರ ಮಾಡಿ ನಾವು ಆಟ ಆಡ್ಕೊಂಡು ಅಲ್ಲೋದೆ ಇಲ್ಲಿ ಬಂದೆ ಮಾಡ್ಕೊಂಡು ಕೈ ಮುಗಿದೆ ಲಾಸ್ಟಿಗೆ ಕೈ ಅಂತೂ ಮುಗಿದೇವು ಮುಗಿದಾದ್ಮೇಲೆ ನೆಕ್ಸ್ಟ್ ಮನೆಯಲ್ಲೆಲ್ಲ ಬರ್ತಿರ್ತಾರೆ ರಿಲೇಶನ್ಸ್ ಎಲ್ಲ ಬರ್ತಾರೆ ಪೂಜೆ ಕೈ ಮುಗ್ಯಕ್ಕೆ ಸ್ವೀಟ್ಸ್ ಎಲ್ಲ ಕೊಡ್ತೀವಿ ಬಾಳೆಹಣ್ ಪ್ರಸಾದ ಮಾಡಿರ್ತಾರೆ ಸ್ವೀಟ್ಸ್ ಏನದೆ ಇನ್ನೊಂದು ಕೇಸರಿ ಭಾತ್ ಮಾಡಿರ್ತಾರೆ ದೇವ್ರ್ದು ಪ್ರಸಾದ ಅಂತ ಬಂದಾಗೆಲ್ಲ ತಗೋರಿ ತಗೋರಿ ಅಂತ ಎಲ್ಲಾರಿಗೆ ಕೊಡ್ತಲೇ ಇರ್ತಿ ಕಟ್ಟಿ ಕೊಡ್ತೀವಿ ನೆಕ್ಸ್ಟ್ ಸಂಜೆ ಮಧ್ಯಾಹ್ನ ಆಗುತ್ತೆ ಮಧ್ಯಾಹ್ನ ಊಟ ಏನೇನು ಐತದೆ ಅಂದರೆ ಅನ್ನ ಸಾ ತಿಳಿ ಸಾರು ಮಾಡಿರ್ತೇವೆ ಅವತ್ತು ತಿಳಿಸಾರು ಹೋಳ್ಗೆ ಕಡುಬು ಏನು ಮತ್ತು ಬದ್ನಿಕಾಯಿ ಪಲ್ಯ ಕೋಸಂಬರಿ ಪಲ್ಯ ಮತ್ತು ಹಪ್ಳ ಸಂಡ್ಗೆ ಹಾಂ ಏನೇನೋ ನಮ್ಮ ಮನೇಲ್ಲೆಲ್ಲ ಇಷ್ಟೆಲ್ಲ ಮಾಡ್ತೀವಿ ಬೇರೆ ಮನೆಯಲ್ಲೆಲ್ಲ ಅವ್ರವ್ರ್ಗೆ ಇಷ್ಟ ಆಗಿದ್ದು ಮಾಡ್ಕೋತಾರೆ ಒಂದು ಮನೆಗೆ ಚಿತ್ರಾನ್ನ ಮಾಡ್ತಾರೆ ಮೊಸರನ್ನ ಮಾಡಿರ್ತಾರೆ ಅವತ್ತಿನ ದಿವ್ಸ ಹಬ್ಬದ್ ದಿವ್ಸಾನೂ ಮಾಡ್ತಾರೆ ಅವ್ರಿಗೆ ಅದೇ ಸ್ಪೆಷಲಾಗಿ ಇರ್ತೈತಿ ಹಾಂ ಮಾಡ್ತರೆ ಎಲ್ಲರೂ ಮನೆಲ್ಲಿ ತಿಂತೀವಿ ತಿಂದು ನೆಕ್ಸ್ಟು ನೆಕ್ಸ್ಟ ಈವ್ನಿಂಗ್ ಆಗಿ ಸಂಜೆ ಆಗುತ್ತೆ ಪಟಾಕಿ ಹಚ್ಬೇಕಪ್ಪ ನಾ ಅದು ನಾ ಇದು ಹಚ್ತೇನೆ ನೀ ಇದು ಹಚ್ ನಾ ಇದು ಹಚ್ತೇನೆ ನೀ ಇದು ಹಚ್ ನನ್ಗಂತೂ ಅದು ಬೇಕು ಇದು ಬೇಕು ಆ ಪಟಾಕಿ ಬೇಕು ನಾ ಸುರ್ಸುರು ಬತ್ತಿ ಹಚ್ತೇನೆ ನೀ ನಾ ಇಲ್ಲ ಬಾಣದ್ದು ಹಚ್ತೇನ್ ನಾ ರಾಕೆಟ್ ಅಸ್ತೆ ನಾ ಅಬ್ಬಾ ನೋಡ್ಬೇಕು ಮನೆಗೆಲ್ಲ ಮಾಡೋದೆ ಅಕ್ಕ ತಂಗಿ ಅಣ್ಣ ತಮ್ಮ ಇದ್ರೆ ಬರೇ ಇದೇ ಕಿತ್ತಾಡ್ಕೊಂಡು ಅಂತೂ ಇಂತೂ ದೀಪಾವಳಿ ಸೆಲಬ್ರೇಟ್ ಮಾಡ್ತೀವಿ ನಾವು ಪಟಾಕಿ ಹಚ್ಕೊಂಡು ಚೀರ್ಕೋಂಡು ಇನ್ನೊಂದು ಮನೆಯಿಂದ ಇನ್ನೊಂದು ಮನಿಗೆ ಹೋಗಿ ಏ ನಾವು ಹಿಂಗ್ ಹಚ್ಚದ್ವಿ ನಾವು ಹಂಗ್ ಹಚ್ಚದ್ವಿ ಯಪ್ಪಾ ನೋಡ್ಬಾರ್ದು ಹಾಗೆಲ್ಲ ಹಚ್ಕೊಂಡು ಮುಗೀತು ದೀಪಾವಳಿ ಮುಗಿತು ಅಂತೂ ಇಂತೂ ದೀಪಾವಳಿ ಮುಗಿತು ನೆಕ್ಸ್ಟ್ ದಿನ ಕಳೀತಾ ಕಳೀತಾ ಹೋಳಿ ಬರ್ತೈತಿ ಹೋಳಿ ಹಬ್ಬ ಹೆಂಗ್ ಮಾಡ್ತಿವಂದ್ರೆ ಹೋಳಿ ಹಚ್ತೇವಿ ರಿಲೇಶನ್ಸ್ ಎಲ್ಲ ಮನೆಗೆ ಬರ್ತಾರೆ ಹೋಳಿ ದಿವಸ ಅಂತೂ ಬೆಳಗ್ಗೆ ಎದ್ದೇಳ ಪುರುಸೊತ್ತಿಲ್ಲ ಅಪ್ಪಾ ಹಾಸ್ಗಿ ಒಳ್ಗೆ ಹೋಳಿ ಬಂದು ಮುಖಕ್ ಬಣ್ಣ ಎಲ್ಲ ಹಚ್ಚಿ ಯಪ್ಪಾ ಹಾಸ್ಗಿ ಎಲ್ಲ ಮನೆ ತುಂಬ ಮಾಡೋಗಿ ಬಿಟ್ಟಿರ್ತಾರೆ ಹಚ್ಚಿ ಅದು ಆಯಿತಾ ಹಚ್ಚಿ ಮುಗೀತು ಸಾಕಪ್ಪ ಆಡೋದೇ ಬೇಡ ಅನ್ಕೊಂಡಿರ್ತೇವೆ ನಾವು ಬೆಳಗ್ಗೆ ಬೆಳಗ್ಗೆ ಬಂದಿರ್ತಾರೆ ನಮ್ಮ ಮಾವ ಆದವ್ರಂತೂ ಮುಗಿತು ಬಂದು ಮೆತ್ತಿ ಬಣ್ಣ ಎಲ್ಲ ಮೆಟ್ಟಿ ತತ್ತಿ ಎಲ್ಲ ಒಡೆದು ಫುಲ್ ಮೈಯೆಲ್ಲ ಮನೆಯೆಲ್ಲ ಮಾಡಿ ಹಾಸಿಗೆ ಎಲ್ಲ ಮಾಡಿ ಹೋಗ್ತಾರೆ ಸಾಕಪ್ಪ ಆಡೋದಂದ್ರೆ ನೀಟಾಗಿ ಕ್ಲೀನಾಗಿ ಸ್ನಾನ ಮಾಡ್ಕೊಂಡು ಕುಂತಿರ್ತೀವಿ ಕುಂತಾವ ಬಿಡ್ತಾರಾ ಫ್ರೆಂಡ್ಸ ಅವರೂ ಬರ್ತಾರೆ ಇಲ್ಲ ನೀ ಆಡ್ಬೇಕು ನೀ ಆಡ್ಬೇಕು ನೀ ಆಡ್ಬೇಕು ಅಂತ ಅವ್ರು ಹೊರಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಹೋಗಲಿ ಬಿಡು ಸಲ್ಪ ಆಡಣಲ್ಲ ಅಂತ್ಹೇಳಿ ಆಡನಲ ಸಲ್ ಸ್ಟಾಟಿಂಗ್ ಏನು ಮಾಡ್ತಾರೆ ಗೊತ್ತಾ ಫಸ್ಟ್ ಸ್ವಲ್ ಸ್ವಲ್ಪ ಹಸ್ತಾರ ಹೋಳಿನ ಇಷ್ಟು ಹಸ್ತಿನ್ ಇಷ್ಟೇ ಹಸ್ತಿನ್ ಅಂತೇಳಿ ಮೆಲ್ಲಗ್ ಹಸ್ತ ಹಸ್ತ ಕೊಟ್ಕೊಂಡೋಗಿ ನೀರು ಸುರ್ದು ಬಿಡ್ತಾರೆ ಕಲರ್ ನೀರು ಮುಗೀತು ಇನ್ನೇನು ಬಿಡ್ತೀವಾ ಏನೂ ಬಿಡ ಬೇಡ ಅಂದ್ಕೊಂಡಂಗಿಲ್ಲ ಆಡ್ತೀನಾ ಸ್ಟಾರ್ಟ್ ಮಾಡ್ತೀನಿ ಅಡಿದಾಗ ಏನಾಯ್ತು ಅಲ್ಲಿಗೆ ಮುಗಿಯುತ್ತೆ ಹೋಳಿ ಮುಗೀತು ಮನೆಲಿ ಎಲ್ಲರೂ ಹಸ್ತಾರಾ ಸ್ವೀಟ್ ಮಾಡಿರ್ತಾರೆ ಅವತ್ತು ಸ್ವೀಟ್ಸ್ ಎಲ್ಲ ತಿಂತೇವೆ ಎಲ್ಲಾದರೂ ಈಗ ಒಂದೊಂದು ಟೈಮ್ ಮನೇಲಿ ಓಣಿಯಲ್ಲೆಲ್ಲ ಜಗಳ ಆಗುತ್ತೆ ಬೇಡ ನಮ್ಮ ಅಣ್ಣವ್ರು ಹೆಂಗ್ ಅಣ್ಣಂದಿರು ಹೆಂಗ್ ಗೊತ್ತಾ ಸುಮ್ನೆ ಅವ್ರು ಹೋಳಿ ಆಡ್ತಾರಾ ಆಡಿ ಬರಂಗಿಲ್ಲ ಅವ್ರು ಅವ್ರ ಕಡೆ ಹೋಗಿ ಇವ್ರ ಕಡೆ ಹೋಗಿ ಹಿಂಗ್ ಅಂದು ಹಂಗಂದು ಅವ್ರಿಗೆ ತತ್ತಿ ಒಡ್ದು ಜಗ ತಕ್ಕೊಂಡು ಬಂದಿರ್ತಾರ ಅದಕ್ಕೇನು ಮಾಡ್ಬಿಡ್ತಾರೆ ನೆಕ್ಸ್ಟ್ ಇಯರಂತೂ ಬೇಡೆ ಬೇಡ ಇರೋದು ನಡಿ ಎಲ್ಲಾದರೂ ಟ್ರಿಪ್ ಹೋಗಣ ಅಂತ ಹೋಳಿ ದಿವಸ ಹೋಗ್ ಒಂದು ನಾಳೆ ಐತಂದರೆ ಇವತ್ತೇ ಹೋಗ್ಬಿಡ್ತಾರ ಹೋಗಿ ಹೋಗ್ಬಿಟ್ಟು ಅವರೆಲ್ಲ ಚೆನ್ನಾಗಿ ಅಲ್ಲಿಯೂ ಅವ್ರು ಎಂಜಾಯ್ ಮಾಡ್ತಾರೆ ಬಟ್ ಆದ್ರೆ ಅವ್ರು ಊರಲ್ಲಿ ಇರಲ್ಲ

ಪಸ್ಟ ಯುಗಾದಿ ಯುಗಾದಿ ಆಚರಣೆ ಮಾಡ್ತೇವೆ ಎಲ್ಲ ಚೆನ್ನಾಗಿ ಎಲ್ಲರೂ ಸೇಮ್ ಅದೇ ಬದ್ನಿಕಾಯಿ ಅವೇ ಎಲ್ಲ ಯುಗಾದಿ ದಿವಸ ಒಂದೊಂದು ಮನೆಯಲ್ಲಿ ಲೋಬಾನ ಹಾಕ್ತಾರಾ ಹಿರೇರಿಗೆ ಲೋಬಾನ ಅಂತ ಬರತ್ತೆ ಲೋಬಾನ ಹಾಕ್ತಾರಾ ಲೋಬಾನ ಹಾಕ್ತಾರ ಒಬ್ಬೊಬ್ರ ಮನೆಯಲ್ಲಿ ಒಬ್ಬೊಬ್ರ ಮನೆಯಲ್ಲಿ ಹಾಕಲ್ಲ ಅದೇ ಯೋಚನೆ ಮಾಡಿಕೊಂಡು ಜಾತ್ರಿಸೆಲ್ಲ ನಡಿತವೆ ತೇರು ಎಳೀತಾರೆ ಎಲ್ಲವೂ ಇರ್ತೈತಿ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಹೋಳಿ ರಾಘವೇಂದ್ರ ಸ್ವಾಮಿಗಳ ರಾಮಲಿಂಗೇಶ್ವರ ಉತ್ಸವ ಏನೇನೋ ಇರ್ತವೆ ಒಂದೊಂದು ಒಂದೊಂದು ತಿಂಗ್ಳು ಅಂದರೆ ಈಗ ಹೆಂಗ್ ಗೊತ್ತಾ ಒಂದೂರಲ್ಲಿ ಯಬ್ಬಾ ಒಂದೂರಲ್ಲಿ ಈ ತೇರು ನಮ್ಮ ಮನೆ ಹತ್ರ ಸೋಮೇಶ್ವರ ಲಿಂಗದ ತೇರು ಎಳೀತಾರೆ ವಾರ ಒನ್ ಒಂದೊಂದು ತಿಂಗ್ಳು ತಿಂಗ್ಳು ಹಂಗೆ ಮಾಡ್ಕೋತ ಹೋಗ್ತಾರೆ ನನಗಂತೂ ಹಬ್ಬ ಅಂತೂ ಫುಲ್ ಇಷ್ಟ ನಮ್ದೇನೂ ಕೆಲಸ ಇರಲ್ಲ ಏನೂ ಇಲ್ಲ ಮಾಡೋದು ಮಾಡಿರ್ತಾರೆ ಮಸ್ತ್ ತಿನ್ನೋದು ಆಟಾಡೋದು ಸಣ್ಣ ಮಕ್ಕಳಿಗಂತೂ ಫುಲ್ ಖುಷಿ ಖುಷಿ ಎಲ್ಲರೂ ಮನೆಗೆ ಬಂದಿರ್ತಾರೆ ಆಟ ಆಡ್ತೀವಿ ಎಲ್ಲನೂ ಮಾಡ್ತಿರ್ತೀವಿ ನಾವು ಮತ್ತು ಆಮೇಲೆ ನೆಕ್ಸ್ಟ್ ಅದೇ ಹಬ್ಬ ಮುಗಿದ್ಲಿ ಹಬ್ಬ ಎದಕರ ಮುಗ್ದಿತಿದು ಮನೆ ಫುಲ್ ಖಾಲಿ ಖಾಲಿನೇ ಕಾಣ್ಸ್ತಿರ್ತವೆ ಯಾರೂ ಇರೋದೇ ಇಲ್ಲ ನಾವು ನಮ್ಮ ಪಾಡಿಗೆ ನಾವು ಇರಬೇಕಪ್ಪ ಬರೆ ಮತ್ತು ಸ್ಟಾರ್ಟಿಂಗ್ ಸ್ಕೂಲು ಟೂಷನು ಮನೆ ತಿನ್ನು ಅದೇ ಇರ್ತೈತಿ ಬೇಜಾರು ನಾವು ಯಾವಾಗಪ್ಪ ಹಬ್ಬ ಬರ್ತೈತಿ ಹಬ್ಬ ಬಂತು ಅಂದ್ರೆ ನಮಗೆ ಕಾಲೇಜ್ ಸ್ಕೂಲ್ ಹಾಲ್ಡೇ ಅಂತಲೇ ಗೊತ್ತಾಗಿಬಿಡ್ತೈತಿ ಯಪ್ಪಾ ಹಬ್ಬ ಬರಾದೈತೆ ಸ್ಕೂಲ್ ಹಾಲಿಡೇ ಚೆನ್ನಾಗಲ್ಲ ನಮಗೆ ಮನ್ಯಾಗೆ ಮಕ್ಕಳದೇ ಅನ್ನೋದು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಮಗೆ ಯಾವಾಗಪ್ಪ ಹಬ್ಬ ಬರ್ತೈತಿ ದೀಪಾವಳಿ ಯಾವಾಗ ಬರ್ತೈತಿ ದಸರಾ ಯಾವಾಗ ಬರ್ತೈತಿ ಹೋಳಿ ಅಂತೂ ಅಪ್ಪಾ ನಿಮ್ಮ ಫ್ರೆಂಡ್ಸ್ ಮನೆಗೆಲ್ಲ ಒಗ್ಗಿ ಹೋಗಿ ಹಚ್ಚಿ ಹಚ್ಚಿ ಬರ್ತಿರ್ತೇವೆ ನಾವುಗ್ರು ಹಬ್ಬಗುಳ್ ಅಂದ್ರೆ ನನಗೆ ಭಾಳ ಇಷ್ಟವೂ ಆಗ್ತವೆ ಹ್ಞೂ ಸಾಂಸ್ಕೃತಿಕ ಉತ್ಸವಗಳು ಯಾವ ಉತ್ಸವಗಳಂತೂ ಇರ್ತೆ ಇರ್ತವೆ ಎಲ್ಲರೂ ಆಚರಣೆ ಮಾಡ್ತಲೇ ಇರ್ತಾರೆ ಹ್ಞೂ ಹ್ಞೂ ನೆಕ್ಸ್ಟ್ ಅದೇ ದೀಪಾವಳಿ ನಮಗೂ ದೀಪಾವಳಿ ಅಂತೂ ದೀಪಾವಳಿ ಅಂದ್ರೆನು ಭಾಳ ಇಷ್ಟ ಬಟ್ ದೀಪಾವಳಿ ಒಂದೊಂದು ಟೈಮ್ ಏನಾಗುತ್ತೆ ಗೊತ್ತಾ ದೀಪಾವಳಿ ಆಶ್ನೆ ಮಾಡ್ಬೆ ಆಚರ್ಣೆ ಮಾಡಬೇಕಾರೆ ಪಟಾಕಿ ಹಚ್ಬೇಕಾರ್ ಎಲ್ಲರೂ ಹುಷಾರಾಗಿ ನೋಡ್ಕೊಂಡು ಹಚ್ಬೇಕು ಈಗ ಲಾಂಗ್ ಲಾಂಗ್ ಫ್ರಾಕ್ಸ್ ಎಲ್ಲ ಹಾಕ್ಕೊಂಡಿರ್ತೇವ್ ನಾವು ಲಾಂಗ್ ಲಾಂಗ್ ಫ್ರಾಕ್ಸ್ ಹಾಕೊಂಡಿರ್ತೇವೆ ನೋಡಿ ಮುಂದೆ ನೋಡಲ್ಲ ಹಿಂದೆ ನೋಡಲ್ಲ ಅಂತೇಳಿ ಖುಷಿಯೊಳಗೆ ಜೋಶೊಳಗೆ ಹೋಗಿ ಹಚ್ತೀವಿ ಯಪ್ಪಾ ಹೋಗಿ ವೇಲ್ ಹಿಂಗ್ ಉದ್ದ ಬಿಟ್ಕೊಂಡು ಹೋಗಿರ್ತೆ ಪಟಾಕಿ ಹಚ್ಚೊ ಜೋಶೊಳಗೆ ಹೋಕ್ತೆವ್ ನಾವು ಹಚ್ಚಬೇಕು ಫುಲ್ ಮೇಲ್ಮಟ್ಟ ನನಗಂತೂ ಸುಸ್ಸುರು ಬತ್ತಿ ಭಾಳ ಇಷ್ಟ ಸುರ್ಸುರು ಬತ್ತಿ ಒಂದು ಬಿಟ್ರೆ ನಾನೇನೂ ಹಚ್ಚೋದೇ ಇಲ್ಲ ಸುರ್ಸುರು ಬತ್ತಿ ಹಚ್ತೇನೆ ನನ್ನ ಫ್ರೆಂಡ್ ಏನು ಆಕ್ಕಿನ್ ಫುಲ್ ಜೋಶಾಗಿ ಅಂತೇಳಿ ಹೋಗೋಣ ಅದು ಚಕ್ರದ್ದು ಬರುತ್ತಲ್ಲ ಚಕ್ರದ್ದೆ ಚಕ್ರದ ಬಾಣ ಹೋಗಿ ಅದ್ರೊಳಗೆ ಕೈಯಾಗೆ ಫಸ್ಟಿಗೆ ದೀಪ ಆಮೇಲೆ ಹೀಗಿಟ್ಟೆ ಹಂಗೆ ಹಚ್ಚಬೇಕಾ ಹಿಂಗ್ ಹಿಡ್ಕೊಂಡಾಳೆ ಹಿಂಗ್ ಬಿಟ್ಟಳಾಕಿನ ಫುಲ್ ಕೈಯೆಲ್ಲ ಬ್ಲ್ಯಾಸ್ಟ್ ಕೈಯಲ್ಲೇ ಬ್ಲ್ಯಾಸ್ಟ್ ಆಯಿತು ಅದು ಫುಲ್ ಕೈಯೆಲ್ಲ ಸುಟ್ಟು ಇಂಜುರಿ ಆಗ್ಬಿಟ್ಟಿತ್ತು ಆಕಿಗಂತೂ ಇಂಜುರಿಯಾಗಿ ಮತ್ತು ನೆಕ್ಸ್ಟ್ ಅವಳು ಹಾಸ್ಪಿಟಲ್ಸ್ಗೆಲ್ಲ ತೋರ್ಸಿದ್ಳು ಪಾಪ ಅದಕ್ಕೆ ನೀವು ದೀಪಾವಳಿ ಯಾವುದೇ ಹಬ್ಬ ಆಚರಣೆ ಮಾಡಿ ದೀಪಾವಳಿ ಆಚರಣೆ ಮಾಡತ್ತಿರಿ ಅಂತಂದರೆ ಹುಷಾರಾಗ್ ಕೇರ್ಫುಲ್ಲಾಗಿ ನೋಡ್ಬೇಕು ಮುಂದೆ ಹಿಂದ್ ನೋಡಿಕೊಂಡು ಮುಂದೆ ದೀಪ ಐತಾ ಏನೈತಿ ಹಿಂದ್ ಏನಿದೆ ಅಂತ ನೋಡಿಕೊಂಡು ಫುಲ್ ಸ್ಕರ್ಟ್ಸ್ ಹಾಕ್ಕೊಂಡಿದ್ದರೆ ಶನಾಗ್ ನೀಟಾಗಿ ಮುದ್ರಿಕೊಂಡು ಏನೇ ಹಬ್ಬ ಆಶ್ನೆ ಮಾಡಿದರೂ ನೀಟಾಗಿ ಮಾಡಿರಿ ಏನದು ಪಟಾಕಿ ಫುಲ್ ರೀಲ್ ರೀಲ್ ಹಸ್ತಿರ್ತಾರ ಮುಂದೆ ನೋಡಲ್ಲ ಹಿಂದೆ ನೋಡಲ್ಲ ನಾಯಿಗಳಿಗೆ ನಾಯಿ ಬಾಲಕ್ಕೆ ಇಟ್ಟು ಹಸ್ತಾರ ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಹ್ಞೂ ಮಾಡೋದಾದ್ರೆ ಚೆನ್ನಾಗಿ ನೀಟಾಗಿ ಸೇಫ್ಟಿ ಜಾಗಕ್ಕೆ ಹೋಗಿ ಹಚ್ಚಿರಿ ಏನು ಯಾರಿಗೂ ಏನೂ ತೊಂದರೆ ಆಗ್ಲಚ್ರ ಹಚ್ಚಿದರು ಚೆನ್ನಾಗಿ ಹಬ್ಬ ಏನೋ ಚೆನ್ನಾಗಿ ಈಗ ಬೇರೆ ಇದು ಜನ ಹಬ್ಬ ಮಾಡ್ತಾ ಇದೀವಿ ಅಂತ ಅಂದಾಗ ಈಗೇನು ಒಬ್ರಿಗೆ ಒಬ್ರಿಗೆ ಏನಾದರೂ ಆದ್ರೆ ಅಯ್ಯೋ ಪಾಪ ಹೆಂಗಾಗ್ಬಿಡ್ತಾರೆ ಫುಲ್ ಬೆಳಗ್ಗಿಂದ ಎಂಜಾಯ್ಮೆಂಟ್ ಮಾಡಿದ್ದೆಲ್ಲವೂ ಹೋಗ್ಬಿಡ್ತೈತಿ ಅಯ್ಯೋ ಪಾಪ ಹೆಂಗಾಯ್ತಲ್ಲ ಅವರಿಗೆ ಹಿಂಗಾಯ್ತಲ್ಲ ಅಂತ ಅದರಲ್ಲೇ ಇರ್ತೀವಿ ಇವಾಗ ಮಾಡಕ್ಕೆ ಹೋಗಬೇಡಿ ನೋಡ್ಕೊಂಡು ಮಾಡಿರಿ ಹಬ್ಬನ ನೋಡ್ಕೊಂಡು ಹಚ್ಚಿರಿ ಚೆನ್ನಾಗಿ ಎಂಜಾಯ್ ಮಾಡಿರಿ ದೀಪಾವಳಿ ಆಗಲಿ ಯಾವುದೇ ಹಬ್ಬ ಆಗಲಿ ಎಂಜಾಯ್ ಮಾಡಿರಿ ಚೆನ್ನಾಗಿರುತ್ತೆ ಹ್ಞೂ ಹ್ಞೂ ಅಜ್ಜಿ ಅವ್ರಂತೂ ಬಯ್ಕೊತಿರ್ತಾರೆ ಏ ಹಂಗೆ ಹಚ್ಬೇಡ್ರಿ ಹಿಂಗೆ ಹಚ್ಬೇಡ್ರಿ ಹಂಗೆ ಮಾಡಿರಿ ಅಲ್ಲಿ ಹೋಗ್ಬೇಡ್ರಿ ಇಲ್ಲಿ ಬರಬೇಡ್ರಿ ನೋಡ್ಕೊಂಡು ಹೋಗಲ್ಲಿ ಹಿಂಗೆಲ್ಲ ಹೇಳ್ತನೇ ಇರ್ತಾರೆ ಸೊ ಹುಷಾರಾಗಿರ್ರಿ ಅದು ನೋಡ್ಕೊಂಡು ನೋಡ್ಕೊಂಡು ಹಚ್ರಿ ಪೂಜೆ ಮಾಡಿರಿ ಆಗಿರುತ್ತೆ ಸೊ ಹಾಗಾಗಿ ದೀಪಾವಳಿ ನನಗೂ ದೀಪಾವಳಿ ಇಷ್ಟ ಭಾಳ ಅಂದ್ರೆ ಭಾಳ ನನಗೆ ದೀಪಾವಳಿ ಇಷ್ಟ ಯಾಕೆ ದೀಪಾವಳಿ ಇಷ್ಟ ಕ್ರ್ಯಾಕರ್ಸ್ ಎಲ್ಲ ಹಚ್ತೇವಿ ಬಾಣ ಎಲ್ಲ ಹಚ್ತೇವಲ್ಲ ಸೊ ಹಂಗಾಗಿ ನಂಗೆ ದೀಪಾವಳಿ ಅಂದ್ರೆ ಫುಲ್ ಇಷ್ಟ ನೆಕ್ಸ್ಟ್ ಈಗ ನೆಕ್ಸ್ಟ್ ದೀಪಾವಳಿ ಮುಗೀತು ಈಗ ಯುಗಾದಿ ಒಂದು ಬರೋದನ್ನ ವೇಯ್ಟ್ ಮಾಡ್ತಾ ಇದ್ದೇವೆ ಯುಗಾದಿ ಒಂದು ಬರಬೇಕು ಸೊ ನೋಡಬೇಕು ಈ ಟೈಮ್ ಹಬ್ಬ ಹೆಂಗೆ ಆಗುತ್ತೋ ಹೆಂಗಿಲ್ವೋ ನೋಡಿಕೊಂಡು ನೋಡಬೇಕು